ಹಾಂ ಸುಮಂಗಲ ಮೇಡಮ್ ನಮಸ್ಕಾರ ಆಂ ನಾವು ವಿಜಾಪುರದವ್ರೆ ಮೊದಲ್ನೇ ಸಲ ಧಾರ್ವಾಡಕ್ಕೆ ಬರ್ಲಿಕ್ಕೆ ಹತ್ತೀವಿ ಫ್ಯಾಮ್ಲಿ ಸಮೇತ ಆಂ ತಾಂಕ್ಸ್ ರೀ ತಾಂಕ್ಸ್ ಅದಕ್ಕೆ ಧಾರವಾಡ್ದಾಗೆ ಅಂಥ ನೋಡುವಂಥ ಪ್ಲೇಸ್ ಏನಿವೆ ಅದನ್ನು ತಿಳ್ಕೋಬೇಕಾಗಿದ್ರಿ

ಅಬ್ಬಾಬಾಬಾಬ ರಾಜನ ಕೇರಿ ಓಹೋ

ಹೌದು ಹೌದು ಹೌದು

ಅವ್ರ ಮನೇನು ಅಲ್ಲೇ ಇದೆ ನಾನು ಹಿಂದಕ್ಕೆ ಬಂದಿದ್ದೆ ರೀ ಹಾದು ಸಾಧನ ಕೇರಿಗೆ ಅಂತ ಬೇಂದ್ರೆ ಭವನಕ್ಕೂ ಬಂದಿದ್ದೆ ಅವ್ರ ಮನೇನು ಇದೆ ಈಗ ನಮ್ಮ ಫ್ಯಾಮಿಲಿ ಸಮೇತ ಕರ್ಕೊಂಬರ್ಬೇಕ್ ಅಂತೀನಿ ಆಗುತ್ತಾ ಹ್ಞೂ ರೀ ಹ್ಞೂ

ಆದರೆ ಒಂದು ಇತ್ತು ಸುಮಂಗಲ ಮೇಡಮ್ ನಾವು ಬುಕ್ಸ್ ಬಗ್ಗೆ ಕೇಳಿದಾಗ ನನಗೆ ಒಂದು ಸ್ವಲ್ಪ ಡಿಸಪಾಂಯ್ಟ್ಮೆಂಟ್ ಆಯ್ತು ಅವ್ರ ಮನೇಗ್ ಹೋದಾಗ ಭಾಳ ಲಿಮಿಟೆಡ್ ಬುಕ್ಸ್ ಇದ್ದವು ಹಿಂದಕ್ಕೆ ಆಮೇಲೆ ನಾವು ಸಮಾಜ ಪುಸ್ತಕ ಎಲ್ಲ ಇಟ್ಟು ಬಂದೆ ಬುಕ್ಸ್ ಪ್ಯಾಕೆಟ್ ಸಿಕ್ಕವು ಮತ್ತು ಮತ್ತು ಯಾವ್ದ್ಯಾವ್ದು ಪ್ಲೇಸ್ ನೋಡೋದದಾ ರೀ ಧಾರವಾಡ ಅಮರ್ಗಾಮ್

ಹಾಂ

ಶಿಕ್ಷಣಕ್ಕೆ ಕರೆಕ್ಟ್ ಹೌದು ರೀ ಹೌದು ಹೌದು ಓಹೋ ನಾರಾಯಣಾಚಾರ್ರು ಅಲ್ಲೇ ಇದ್ರೇನು ರೀ ರೀಸೆಂಟ್ಲಿ ತೀರಿಕೊಂಡ್ರಲ ಅವರೇನು ಏಯ್ ಅವರಂಥ ದೊಡ್ಡ ವ್ಯಕ್ತಿಗಳು ಸಿಗೋದ್ ಭಾಳ ಕಡಿಮೆ

ಓಹ್ ಓಹ್ ಓಹ್ ಅದೇನು ಬುಕ್ಸ್ ಬರ್ದಾರೆ ಕನ್ನಡದಲ್ಲಿ ಫಿಲಾಸೊಫಿ ಬಗ್ಗೆ ಭಾಳ ಚೊಲೋ ಹ್ಞೂ ರೀ ಹ್ಞೂ ರೀ ನೀವು ನಮಗೆ ಕಾಂಟ್ಯಾಕ್ಟ್ ಹೆಂಗೆ ಮಾಡಬೇಕ್ರಿ ಹಾಂ ಹೌದು ಬಂದು

ನಮ್ಮ ರೀಸ್ನೆಬಲ್ ಪ್ರೈಸ್ನಾಗೇ ನಮ್ಮನ್ನೆಲ್ಲ ಧಾರ್ವಾಡ ತೋರಿಸೋ ಪ್ರವಾಸ ಮಾಡಿಸಿ

ಏಯ್ ಹಂಗೆ ಬೇಡ್ರಿ ಹ್ಞೂ ಪಾಪ ನಿಮಗೂ ಲಾಸ್ ಆಗಿರಬಾರ್ದು ಹಾಂ ನಿಮ್ಮಂಥವ್ರು ಇರೋದು ಭಾಳ ಕಡಿಮೆ ಧಾರವಾಡದ ಜನ ಏನಂದರೆ ಹೃದಯ ಶ್ರೀಮಂತಿಕೆ ಇದ್ದವ್ರು ಅಂತ ಅಂತಾರೆ ಅದ್ರಾಗೆ ನೀವೂ ಒಬ್ಬರು ಹ್ಞೂ ಹಾಂ

ಆಯ್ತು ಆಯಿತು ಆಯ್ತು ಆಯ್ತು ಆಯ್ತು ಆಯ್ತು ತ್ಯಾಂಕ್ಸ್ ಇಡ್ತೀನಿ ಮೇಡಮ್ ಓಕೆ